ಹಲೋ ಇದು ಹೆಚ್ ಆರ್ ವೀಣಾ ಅಲ್ಲಾ ಹಾಂ ನಾನು ಮ್ಯಾನೇಜರ್ ಮಾತಾಡ್ತಿರೋದು ನಾನೊಂದು ವಿಷಯ ಹೇಳಬೇಕಿತ್ತು ಎಂತ ಅಂದರೆ ನಮ್ಗೆ ಈ ಸಲ ಒಂದು ಹೊಸಾದು ಗೇಮಿಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಹಾಗೇ ಈ ಸಲ ನಮ್ಮ ಎಂಪ್ಲೋಯ್ ಒಟ್ಟಿಗೆ ನೀವು ಈ ವಿಷಯದ ಬಗ್ಗೆ ಮಾತಾಡಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅವ್ರ ಒಟ್ಟಿಗೆ ಇನ್ನು ನಾವು ಅಂದರೆ ಎಕ್ಷ್ಟ್ರ ಅವರ್ಸನ್ನು ಅವ್ರ ಹತ್ತಿರ ವರ್ಕ್ ಮಾಡ್ಸ್ಬೇಕು ಅದಕ್ಕೆ ನೀವು ಒಂದು ಅವ್ರ ಒಟ್ಟಿಗೆ ಮಾತಾಡ್ತೀರಾ ಹಾಂ ಎಕ್ಷ್ಟ್ರ ಅವರ್ಸು

ಹಾಂ ಅದು ಏನಂದರೆ ಈಗ ನಾವು ಲಾಸ್ಟ್ ಸಿಕ್ಕಿದ ಪ್ರಾಜೆಕ್ಟ್ಗಿಂತ ಈ ಪ್ರಾಜೆಕ್ಟ್ ತುಂಬ ಒಳ್ಳೆಯ ಉಂಟು ನೀವೆಲ್ಲರು ಇವಾಗ ಈ ಪ್ರಾಜೆಕ್ಟನ್ನು ಅವರೊಟ್ಟಿಗೆ ಮಾತಾಡಿ ಒಂದು ಒಂದೆರಡು ಅವರ್ಸು ಹೆಚ್ಚಿಗೆ ನೀವು ವರ್ಕ್ ಮಾಡ್ಸಿದ್ರಿ ಅಂದರೆ ನಮ್ಗೆ ಅಂದರೆ ಪ್ರಾಫಿಟ್ ಜಾಸ್ತಿ ಆಗ್ತದೆ ಬೇಕಂದ್ರೆ ನಾವು ನೆಕ್ಶ್ಟು ಎಂಪ್ಲೋಯ್ಸಿಗೆ ಸ್ಯಾಲ್ರಿ ಕೂಡ ಹೈಕ್ ಮಾಡುವಂತೆ ಮತ್ತು ಇನ್ಕ್ರಿಮೆಂಟು ಕೊಡುವ

ಹ್ಞೂ ಹ್ಞೂ ಹ್ಞೂ ಇದೆಲ್ಲ ಹೇಳಿ ನೀವು ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಕ್ಲಿಯರಾಗಿ ಹೇಳಿ ಅಂದರೆ ಇದಕ್ಕೇನಿದೆ ಟ್ರೋಂಟ್ ಕಾಂಟಾಕ್ಟ್ ಸಿಕ್ತಿರೋದು ನಮ್ಗೊಂದು ಒಳ್ಳೆಯ ಪ್ರಾಜೆಕ್ಟ್ ಸಿಕ್ಕಿದೆ ಹಾಂ ನಮಗೆ ಒಳ್ಳೆಯ ಪ್ರಾಫಿಟ್ ಇರುವಂಥ ಪ್ರಾಜೆಕ್ಟೇ ಅದಕೋಸ್ಕರ ನೀವು ಇದನ್ನು ಮಾತಾಡಿ ಮಾತಾಡಿ ನನಗೆ ಈ ವಿಷಯ ಹೇಳಿದರೆ ಹಾಂ ಹಾಂ ಅದಕೋಸ್ಕರ ಅವ್ರತ್ರ ಹಾಂ ಹಾಂ ಹಾಂ ಒಂದು ಕರೀರಿ ಮೀಟಿಂಗ್ ಹಾಂ ಹಾಂ ಹಾಂ ನಾವದೇ ಈ ಸರಿ ಎಲ್ಲಾದರೂ ಅವರು ಮಾಡೋದಿಲ್ಲ ಅಂತೆಲ್ಲರೂ ಒಪ್ಪಲಿಲ್ಲ ಅಂದರೆ ಈ ಎರಡು ಅವರ್ಸು ಹೆಚ್ಚಿಗೆ ನೀವು ಮಾಡಿ ನೆಕ್ಸ್ಟು ನೀವು ಬರೋ ಮಂತಲ್ಲೆಲ್ಲ ನಿಮ್ಗೇನು ಮಾಡ್ತಾರೆ ಅಂದರೆ ಸ್ವಲ್ಪ ಅಂದರೆ ವರ್ಕಿಂಗ್ ಅವರಲ್ಲಿ ಕಮ್ಮಿ ಮಾಡ್ತಾರೆ ಅಂತ ಮ್ಯಾನೇಜರ್ ಹೇಳಿದಾರೆ ಅಂತ ಒಂದು ಹೇಳಿ ನೋಡಿ ಹಾಂ ಹಾಂ ಒಂದು ಮೀಟಿಂಗ್ ಮಾಡಿ ನನಗೆ ಏನಂತ ವಿಷಯ ತಿಳಿಸಿ ಆಯಿತಾ ಹ್ಞೂ ಹಾಂ ಸರಿ